ನಮಸ್ತೆ ನಮಸ್ತೆಯಮ್ಮ ನಮಸ್ತೆ ಯಾರು ಓಕೆ ಬಾನು ಹೇಳಿ

ಬಾನು ನಾನು ಐದು ಐದು ದಿವಸ ಹಿಂದೆ ನೀನು ಬಂದಿದ್ದೆ ಒಂದು ಸ್ಕ್ಯಾನಿಂಗ್ ಮಾಡಿಕೊಳ್ಳಿಕೆ ಬರೆದಿದ್ದೆ ಜೈನಗರ ಇದರಲ್ಲಿ ಮಾಡ್ಕೊಂಡು ಬಂದರಾ ಮತ್ತೆ ಮಾಡ್ಕೊಂಡು ಬಂದಮೇಲೆ ತೋರ್ಸ್ಬೇಕು ಇತ್ತಲ್ಲಮ್ಮ ನೀವು ನೀವು ಬರಲಿಲ್ಲ ಅಂದರೆ ಹೇಗೆ ಗೊತಾಗುತ್ತೆ ನನಗೆ ಅಲ್ಲ ಮತ್ತೆ ನಾನು ಸ್ಕ್ಯಾನ್ ಮಾಡಿದ ಸ್ಕ್ಯಾನ್ ರಿಪೋರ್ಟ್ ಬರಬೇಕಿತ್ತಲ ನೋಡಲಿಕ್ಕೆ ಅವತ್ತು ನಾನು ಮೆಡಿಸಿನ್ ಬರ್ದು ಕೊಟ್ಟೆ ನೀವು ತಗೊಂಡು ಹೋದ್ರಿ ಆಮೇಲೆ ಈ ಹೊತ್ತುಗೆ ಐದು ದಿವಸ ಆಯಿತಲಮ್ಮ ಸರಿ ಸ್ಕ್ಯಾನ್ ರಿಪೋರ್ಟ್ ತಗೊಂಡು ಬನ್ನಿ ಏನು ಆಗ್ತಾಯಿದೆ ಏನು ಕಡಿಮೆ ಆಗಲೆ ಇಲ್ವಾ ಸ್ವಲ್ಪನು ಕಡಿಮೆ ಆಗಲಿಲ್ಲ ಹಾಂ ಮತ್ತೆ ಮಂತ್ಲಿ ಪಿರಿಯಡ್ಸ್ ಆಯಿತಾ ಮಂತ್ ಮಂತ್ಲಿ ಪಿರಿಯಡ್ಸ್ದು ಏನು ಪ್ರಾಬ್ಲಮ್ ಇಲ್ಲ ತಾನೇ ಹಾಂ ಹಾಂ ಹ್ಞೂ ಸರಿ ಬನ್ನಿ ನಾನು ಇವತ್ತು ಒಂದು ಮೀಟಿಂಗ್ ಇತ್ತು ನನ್ಗೆ ಹೋಗಿಲ್ಲ ಕ್ಲಿನಿಕ್ಕಿಗೆ ಹೋಗಿಲ್ಲ ಏಳು ಏಳು ಏಳು ಮೂವತ್ತರ ಮೇಲೆ ಇರ್ತೀನಿ ಹತ್ತಿರ ಆಗುತ್ತಲ ನಿಮಗೆ ತೊಂದರೆ ಆಗಲ್ವಾ ಲೇಟ್ ಆದರು ಹಾಂ ಸರಿ ಬನ್ನಿ ಬನ್ನಿ ಬನ್ನಿ ಏಳು ಮೂವತ್ತು ಆದಮೇಲೆ ಕ್ಲಿನಿಕಲ್ಲಿ ಇರ್ತೀನಿ ಏನು ಅಂತ ನೋಡೋಣ ನೀವು ಎಕ್ಸ್ರೇ ಮಾಡ್ಕೊಂಡು ಆದಮೇಲೆ ನನಗೆ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಮೇಲೆ ಕಳಿಸ್ಬೇಕಾಯ್ತು ಅದೇ ನೋಡೋಣ ಬನ್ನಿ ಖಂಡಿತ ಬನ್ನಿ ನೋಡೋಣ